ಹಲೋ ಸರ್ ನಮಸ್ತೆ ಸರ್ ಹೇಳಿ ಸರ್ ಮಂಜುನಾಥ ಟ್ರಾವೆಲ್ಸ್ ಅಂತ

ಕೇಳಿಸ್ತಿದೇನಾ ಸರ್ ನಮ್ಮ ಮಂಜುನಾಥ್ ಟ್ರಾವೆಲ್ಸ್ ಅಂತ ಬಳ್ಳಾರಿಯಿಂದ ಮಾತಾಡ್ತಿದ್ದೀವಿ ಹೇಳಿ ಸರ್ ಹೇಳಿ ಸರ್ ನೀವು ಎಲ್ಲಿ ಏನು ಏನು ಬೇಕಾಗಿತ್ತು ಸರ್ ಹೇಳಿ ಹೌದ ನೀವು ಯಾವ ಡಿಸ್ಟ್ರಿಕ್ಟ್ ಇಂದ ಬರ್ಬೇಕು ಅಂತ ಇದ್ದೀರಾ ಸರ್

ಹೌದಾ ಎಷ್ಟು ಜನ ಬರಬೇಕು ಅಂತ ಇದ್ದೀರಾ ಸರ್ ಹಾಂ ಹೌದಾ ಸರ್ ಹಾಂ ಹಾಂ ಹಾಂ ಹಾಂ ಹೌದು ಸರ್ ಸರ್ ಖಂಡಿತವಾಗಿಯು ಸರ್ ನಮ್ಮ ಕಡೇ ನಮ್ಮ ಏಜೆನ್ಸಿ ಏನು ಇದೆ ನಿಮಗೆ ಹಾಂ ಒಬ್ಬೊಬ್ಬರಿಗೆ ಏನಿಲ್ಲ ಅಂದರೆ ಹತ್ತು ತಗಣದು ಒಬ್ಬೊಬ್ಬರಿಗೆ ಒಂದು ಒಂದು ಸಾವಿರ ರೂಪಾಯಿ ತಗೊಳ್ತಿವಿ ಹತ್ತು ಸಾವಿರ ತಗೊಳ್ತಿವಿ ನಮ್ಮದೆ ಅದೇ ಸರ್ ನೋಡಿ ತೊಳ್ಕೊಳನ ನಾವ್ ಏನ್ ಏನ್ ತೋರ್ಸ್ತೀವಿ ಅಂದ್ರೆ ನಿಮ್ಗೆ ಇಲ್ಲಿ ದುರ್ಗಮ್ಮ ಗುಡಿ ತೋರಿಸ್ತೀವಿ ಅದಾದ್ಮೇಲೆ ಇಲ್ಲಿ ನಮ್ದು ಹೊಸದೊಂದ್ ಕೋರ್ಟ್ ಆಗಿದೆ ಅದು ತೋರಿಸ್ತೀವಿ ಅದಾದ್ಮೇಲೆ ಜಿಂದಾಲ್ ಇದೆ ಹಂಪಿ ಇದೆ ಹಂಪಿ ಬರುತ್ತೆ ಈ ರೀತಿ ಬಾ ಹಲವಾರು ಪ್ರದೇಶಗಳನ್ನ ನಾ ನಿಮಗೆ ತೋರಿಸ್ತೀವಿ ಸರ್ ನಮ್ಮದೆ ಬಸ್ ಇರುತ್ತೆ ನಮ್ಮದೆ ಊಟದ ವ್ಯವಸ್ಥೆ ಇರುತ್ತೆ ಹತ್ತು ಜನ ಬನ್ನಿ ನಿಮಿಗೆ ಕಂಫರ್ಟೆಬಲ್ ಆಗೋ ಥರ ಬಸ್ಗಳು ಇದ್ದಾವೆ ಸೀಟ್ಗಳು ಕೂಡ ಚೆನ್ನಾಗಿ ಇದ್ದಾವೆ ಹಾಂ ತೋರಿಸ್ತಿವಿ ಸರ್ ಮತ್ತೆ ಬನ್ನಿ ಅಂದರೆ ಸರ್ ನಾವು ಮೂರು ದಿನದಲ್ಲಿ ತೋರಿಸ್ತಿವಿ ಸರ್ ನಿಮಗೆ ಹಾಂ ಸರ್ ನೀವು ಯಾವ ದಿನ ಬರಬೇಕು ಅಂತ ಹೇಳಿ ನಾನು ಬುಕ್ ಮಾಡಿಕೊಳ್ತೀನಿ ಡೇಟನ್ನ ಗುರುವಾರ ಬರ್ತೀರಾ ಗುರುವಾರ ಶುಕ್ರವಾರ ಮತ್ತೆ ಶನಿವಾರ ಈ ಮೂರು ದಿನ ಇದ್ದು ನೀವು ಶನಿವಾರ ರಾತ್ರಿ ವಾಪಾಸ್ಸು ಆಗ್ಬೇಕು ಆಗುತ್ತೆ ಸೊ ಈ ಮೂರು ದಿನಕ್ಕೆ ನಾನು ಬುಕ್ ಮಾಡ್ಲಾ ಸರ್ ಸರ್ ಒಬ್ಬೊಬ್ಬರಿಗೆ ತೌಸಂಡ್ ರುಪೀಸ್ ಆಗುತ್ತೆ ಅಂತ ಹೇಳಿದ್ದು ಅದು ಫ್ಯಾಮಿಲಿ ಪ್ಯಾಕ್ ಅದು ಹತ್ತು ಸಾವ್ರ್ಕೆ ಹತ್ತು ಜನ ಅಂತ ಹೇಳಿ ಸೋ ಬನ್ನಿ ಸರ್ ನೋಡೋಣ ಹೌದು ಸರ್ ಇಲ್ಲ ಸರ್ ಹೌದ ಸರ್ ಸರಿ ಸರ್ ನೋಡೋಣ ತಗೋಳ್ಳಿ ಬನ್ನಿ ನೀವು ಮಾತಾಡೋಣ ಸರ್ ಸರಿನಾ ನೀವೂ ಈಗ ಬಳ್ಳಾರಿಗೆ ಇಳ್ದ ತಕ್ಷಣ ನನಗೆ ಕಾಲ್ ಮಾಡಿ ನಾವು ನಿಮಿಗೆ ಪಿಕ್ ಮಾಡ್ತೀವಿ ಸರ್ ಸರಿನಾ ನಾ ಬುಕ್ ಮಾಡಿ ಇರ್ತಿನಿ ನೋಡಿ ಸರಿ ಸರ್ ಓಕೆ ಸರಿ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ವೆಲ್ಕಮ್